ಹೇಳಿ ಹೌದು ಹೇಳಿ ಬನ್ನಿರಿ ಹಾಂ ಇದೆ ಇದೆ ರೀ ನೀವು ಫಂಕ್ಷನ್ ಯಾವುದು ಯಾವ ಟೈಪ್ ಇದೆ ಅಂತ ಹೇಳಿದರೆ ಫಂಕ್ಷನ್ ಯಾವ ಯಾವ ಫಂಕ್ಷನ್ನು ಅಂತ ಹೇಳಿದರೆ ನಮಗೊಂದು ಐಡಿಯಾ ಬಂದು ಬಿಡುತ್ತೆ ಎಷ್ಟು ಕೊಡ್ಬೋದು ಯಾವ ಟೈಪ್ ಕೊಡ್ಬೋದು ಅಂತ ನಾವೊಂದು ಐಡಿಯಾ ಮಾಡ್ಕೊಂಡು ನಿಮಗೆ ಮಾಹಿತಿ ಕೊಡ್ತೀವಿ ಹೌದಾ ಇದೆ ರೀ ಇದೆ ಹಾಂ ಹಾಂ ಹಾಂ ನಿಮಗೆ ಐನೂರು ಪೀಸ್ ಬೇಕೋ ಅಥವಾ ಎಷ್ಟು ಮಾರು ಬೇಕು ಅಂತ ಹೇಳಿದರೆ ಆ ಕ್ವಾಂಟಿಟಿಗೆ ತಕ್ಕ ಆ ಕ್ವಾಂಟಿಟಿ ತಕ್ಕಂತೆ ನಾವು ರೇಟನ್ನು ಫಿಕ್ಸ್ ಮಾಡ್ತೀವಿ ಕಡಿಮೆ ಬೇಕಂದರೂ ಸ್ವಲ್ಪ ಹೆಚ್ಚಾಗ್ಬೋದು ಇನ್ನೂ ಹೆಚ್ಚು ಬೇಕಂತಂದರೆ ಕಡಿಮೆ ಆಗೋದು ಈ ರೀತಿಯೆಲ್ಲ ಇರ್ತದೆ ಅದಕ್ಕೆ ನೀವೊಂದು ಒಂದು ಫಿಗರ್ ಮಾಡಿ ಹೇಳಿದರೆ ನಾವಷ್ಟು ರೇಟ್ ಫಿಕ್ಸ್ ಮಾಡಿ ಹೇಳ್ತೀವಿ ಆ ಹೌದಾ ಆ ಆ ರೇಂಜಿನದಾದರೆ ನಿಮಗೆ ಕ್ವಾಲಿಟಿ ಒಂದೆರಡು ಟೈಪ್ ಇರುತ್ತೆ ಫ್ರೆಶ್ ಫ್ರೆಶ್ ಬೇರೆ ಇರುತ್ತೆ ಆಮೇಲೆ ನೆಕ್ಸ್ಟ್ ಇನ್ನು ಸ್ವಲ್ಪ ಒನ್ ಡೇ ಇರೋದು ಇನ್ನು ಇರುತ್ತೆ ನಮ್ಮ ಕಡೆ ಎರಡು ಟೈಪ್ನೂ ಇಟ್ಟಿರ್ತೀವಿ ನಿಮಗೆ ಫ್ರೆಶ್ ಬೇ ಫ್ರೆಶ್ ಬೇಕು ಫ್ರೆಶ್ ಆಗಿರೋದೇ ನಿಮಗೊಂದು ಹತ್ತು ಮಾರು ಅಂತಂದರೆ ಸುಮಾರು ಒಂದು ಮುನ್ನೂರರಿಂದ ಮುನ್ನೂರೈವತ್ತು ರೂಪಾಯಿ ಆಗುತ್ತಷ್ಟೆ ಈವಾಗ ರೇಟೂ ಕಡಿಮೆ ಇದೆ ಒಳ್ಳೆಯ ಇದಿದೆ ಈವಾಗ ಕಡಿಮೆ ಇದೆ ಈವಾಗ ಅಷ್ಟೊಂದು ಆಗುತ್ತೆ ಮಾರಿಗೆ ಮಾರಿಗಂದರೆ ಸರ್ ಸರ್ ಸರ ಮಾರಿಗೆ ನಾವು ಮೂವತ್ತು ರೂಪಾಯಿ ಹೇಳಿದ್ದು ಸರ್ ಅದು ಅಂದರೆ ಹತ್ತು ಮಾರಿಗೆ ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ನಾವು ರೇಂಜ್ ಹೇಳಿದ್ದು ನಾವು ನೀವು ಕ್ವಾಲಿಟಿ ನೋಡಿರಿ ಹಾಂ ಚೆನ್ನಾಗಿದೆ ನೀವು ಸ್ವಲ್ಪ ಬರ್ರಿ ಬಂದಮೇಲೆ ನಿಮಗೆ ಸರಿ ಅನಿಸಿದರೆ ನೀವೇ ತೊಗೊಂತೀರಾ

ಸರ್ ಬನ್ನಿರಿ ನೀವು ಫಂಕ್ಷನ್ ಫಂಕ್ಷನ್ ಗ್ರಾಂಡ್ ಆಗಬೇಕು ನಾವು ಕೊಡ್ತಿರೊ ಹೂವು ನೋಡಿ ನಿಮಗೆ ಸರಿ ಅನಿಸಿದರೆ ಅವ್ರಿಗಿಂತ ಹತ್ತು ಇಪ್ಪತ್ತು ಹೆಚ್ಚಾಗ್ಬೌದು ಅಷ್ಟೇ ಕ್ವಾಲಿಟಿ ನೋಡಿರಿ ನೀವು ಕ್ವಾಲಿಟಿ ನೋಡಿರಿ ಅವ್ರದೂ ನೋಡಿರಿ ನಮ್ಮದೂ ನೋಡಿ ತಗೊಳ್ಳಿ ಆಯಿತಾ ಹಾಂ ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿ ಸ್ಟಾಕ್ ಇರತ್ತೆ ಬನ್ನಿರಿ ಹಾಂ ಆಯ್ತು ಆಯ್ತು ಬನ್ನಿರಿ ಹ್ಞೂ ಆಯ್ತು ಬನ್ನಿರಿ ಹಂಗಾರ ಸರಿ ಓಕೇ